ಹಲೋ ನಮ್ಮ ಹೆಸರು ಸುಜಾತ ಅಂತ ಹಣ್ಣು ಅಂಗ್ಡಿಯವ್ರು ಪವಿತ್ರಾನ ನಿಮ್ಮ ಹೆಸರು ಹ್ಞೂ ನಮಗೆ ಇಲ್ಲಿ ಹೇಳಿದ್ರೂ ಹಣ್ಣು ಅಲ್ಲಿ ತುಂಬ ಚೆನ್ನಾಗಿ ಫ್ರೆಶ್ಶಾಗಿ ಹಣ್ ಸಿಗುತ್ತೆ ಅಂತ ಹ್ಞೂ ನಮ್ಮದು ಪೂಜೆ ಇತ್ತು ಹ್ಞೂ ಹ್ಞೂ ಸೋಮವಾರ ಪೂಜೆಯಿದೆ ಸೋಮವಾರ ಪೂಜೆ ಇದೆ ನಿಮ್ಮ ಅಂಗಡಿಗಳಲ್ಲಿ ಎಲ್ಲ ಥರ ಹಣ್ಣು ಸಿಗುತ್ತಾ

ನೀವು ಯಾವ ಹಣ್ಣಿದೆ ಅಂತ ಹೇಳಿ ಫಸ್ಟು ಆಮೇಲೆ ನಾನು ಹೇಳ್ತಿನಿ ಹಾಂ ಸರಿ ಸರಿ ಇರಿ ಇದು ಸರಿ ಇದು ಸೇಬು ಒಂದು ಎರಡು ಕೆಜಿ ಬೇಕು ಅದರ ರೈಟ್ ಏನಿದೆ ನೂರಾ ಅರವತ್ತು ಆಯಿತಾ ದಾಳಿಂಬೆ ನಮ್ಗೊಂದು ಐದು ಕೆಜಿ ಕಳಿಸಿ ಹ್ಞೂ ಸೇಬು ಒಂದು ಐದು ಕೆ ಜಿನೇ ಕೊಟ್ಬಿಡಿ ಹ್ಞೂ ಮತ್ತು ಹ್ಞೂ ಬಾಳೆಹಣ್ ಬೇಕು ಬಾಳೆಹಣ್ ಒಂದು ಬಾಳೆಹಣ್ಣು ಒಂದು ಹತ್ತು ಕೆಜಿ ಬೇಕು ಹಾಂ ಇಲ್ಲ ಏಲಕ್ಕಿ ಬಾಳೆಹಣ್ ಕೊಡಿ ಏಲಕ್ಕಿ ಬಾಳೆ ಒಂದು ಐದು ಕೆ ಹತ್ತು ಕೆಜಿ ಅದು ಎಷ್ಟಿದೆ ಕೆಜಿ ಹ್ಞೂ ಹ್ಞೂ ಹ್ಞೂ ಸರಿ ಹ್ಞೂ ಸರಿ ಮೇಡಮ್ ಇದು ಸಪೋಟ ಇದೆಯಾ ಹ್ಞೂ ಸಪ್ ಸಪೋಟ ಏನು ರೇಟಿದೆ ಅರವತ್ತು ರೂಪಾಯಿ ಹ್ಞೂ ಸರಿ ಒಂದು ಎಂಟು ಕೆಜಿ ಕೊಡಿ ಹ್ಞೂ ಮತ್ತು ಈಗ ಕಿತ್ಳೆ ಹಣ್ಣು ಕಿತ್ಳೆ ಹಾಂ ಆಯ್ತು ಮೇಡಮ್ ಕಿತ್ಳೆ ಹಣ್ ಇದೆಯಾ

ಹ್ಞೂ ಅದೊಂದು ಮೂರು ಕೆಜಿ ಕೊಡಿ ಹಾಂ ಮೂಸಂಬಿ ಅಣ್ಣು ಮೂ ಮೂಸಂಬಿ ಹಣ್ ರೈಟ್ ಏನಿದೆ ಹ್ಞೂ ಎಂಬತ್ತು ರೂಪಾಯಿ ನಾವು ಎಲ್ಲ ಹಣ್ಣು ತಗೋತಾ ಇರೋದರಿಂದ ನೀವು ಸ್ವಲ್ಪ ಕಡಿಮೆ ಮಾಡಿಕೊಡಿ ನಮಗೆ ಸರಿ ನಮಗೆ ಭಾನ್ವಾರ ಸಂಜೆ ತಲುಪಿಸ್ಬೇಕ್ ನೀವು ಭಾನ್ವಾರ ಸಂಜೆ ತಲುಪ್ಸಿದ್ರೆ ಸರಿ ಹೋಗುತ್ತೆ ನಮಗೆ ಸೋಮವಾರ ಪೂಜೆ ಇದೆ ಸರಿ ಇದು ಇದೆಯಾ ಸೀಬೆ ಹಣ್ ಇದೆಯಾ ನಮಗೆ ಒಂದು ವ ಹನ್ನೆರಡು ಥರ ಹಣ್ಣೇ ಆಗಬೇಕು ಹನ್ನೆರಡು ಥರ ಹಣ್ ಆಗ್ಬೇಕು ಸೀಬೆ ಹಣ್ ಇದೆಯಾ ಅನಾನಸು ಅದು ಕೆಜಿ ಲೆಕ್ಕನಾ ಪೀಸ್ ಲೆಕ್ಕನಾ ಹ್ಞೂ ಸರಿ ಮೇಡಮ್ ಓಕೆ ಮೇಡಮ್